ನಮ್ಮ ನಗರದ ಮೆಚ್ಚಿನ ಸಂಗತಿ ಏನಂದರೆ ಮೊದಲ್ನೆದಾಗಿ ನಮ್ಮ ನಗರದ ಮೆಚ್ಚಿನ ಸಂಗತಿ ನನಗೆ ಬಂದುಬಿಟ್ಟು ತರಕಾರಿ ಪೇಟೆ ಯಾಕಂದರೆ ನಮ್ಮ ತರ್ಕ ನಮ್ಮ ಊರಲ್ಲಿ ಹೆಚ್ಚಿರೋ ತರ್ಕಾರಿಗಳು ಎಲ್ಲವು ನಾಟಿ ತರಕಾರಿಗಳು ಅಂದರೆ ಹೈಬ್ರೀಡು ಇರುತ್ತೆ ಆದರೆ ಕಡಿಮೆ ನಮ್ಮ ತರಕಾರಿ ಪೇಟೆಯಲ್ಲಿ ಎಲ್ಲವು ಸಾಲವಾಗಿ ಚೆನ್ನಾಗಿ ಹಚ್ಚಿರ್ತಾರೆ ಅದು ನಾಟಿ ತರಕಾರಿ ನಮ್ಮ ದೇಹಕ್ಕೆ ನಾಟಿ ತರಕಾರಿನೆ ಬೇಕು ಅದು ತುಂಬ ಒಳಿತು ನಮ್ಮ ದೇಹಕ್ಕೆ ಹಾಗೆಯೇ ನಮ್ಮ ಈ ನಮ್ಮ ನಗರದಲ್ಲಿ ತರಕಾರಿಗಳು ಎಲ್ಲ ಕಡಿಮೆ ದರಕ್ಕೆ ದೊರೆಯುತ್ತೆ ಅದು ನನಗೆ ಮೆಚ್ಚಬೇಕಾದಂಥ ಸಂಗತಿ ನಮ್ಮ ಊರಿನಲ್ಲಿ ಇನ್ನೊಂದು ಏನಪ್ಪಾಂದರೆ ನಮ್ಮ ಊರಿನಲ್ಲಿ ಎಲ್ಲ ದೇವಸ್ಥಾನಗಳು ತುಂಬ ಸ್ವಚ್ಛವಾಗಿರುತ್ತೆ ಅದು ನನಗೆ ತುಂಬ ಮೆಚ್ಚುವಂಥ ಸಂಗತಿಯೇ ಹಾಗೆಯೇ ನಮ್ಮ ಊರಿನಲ್ಲಿ ನಮ್ಮ ಗಣಪತಿಯನ್ನು ತುಂಬ ವಿಜೃಂಭವಾಗಿ ಅಲಂಕಾರ ಮಾಡಿ ಹಾಗೆಯೇ ಆಚರಿಸ್ತೀವಿ ಕೂಡ ಅದು ನನಗೆ ಮೆಚ್ಚಬೇಕಾದಂಥ ಸಂಗತಿಯೇ ನಮ್ಮ ಗಣಪತಿನ ಎಲ್ಲ ಸಾಂಸ್ಕೃತಿಕವಾಗಿಯೂ ಚೆನ್ನಾಗಿ ಅಲಂಕಾರ ಮಾಡಿ ಇಡ್ತಾರೆ ಎಲ್ಲ ಓಣಿ ಓಣಿಗೂ ಅದು ನನಗೆ ಮೆಚ್ಚಬೇಕಾದಂಥ ಸಂಗತಿ